ಒಂದು ಲಕ್ಷದ ಎಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಎರಡು ಲಕ್ಷದ ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತ ಎಂಟು ಮೂರು ಲಕ್ಷದ ನಲ್ವತ್ತು ಸಾವಿರದ ಐನೂರ ಐವತ್ತ ಐದು ನಾಲ್ಕು ಲಕ್ಷದ ಐವತ್ತು ಸಾವಿರದ ಆರುನೂರ ಅರವತ್ತ ಆರು ಐದು ಲಕ್ಷದ ಎಂಬತ್ತು ಸಾವಿರದ ಏಳುನೂರ ಎಪ್ಪತ್ತ ಏಳು